ಇದು ಶೈಲಿಯವ್ರೆನ್ ಇವು ಇವರು ನಮ್ಗೆ ಇವು ಬೇಕಾಗಿದ್ವು ರೀ ಹೂವು ಬೇಕಾಯ್ತ್ ರೀ ನಾಳೆ ಪೂಜೆ ಇತ್ತು ಸತ್ಯರಮಣ ಪೂಜೆ ಇತ್ತು ರೀ ಫ್ರೆಶಾಗಿ ಹೂವು ಇದಾವೇನು ರೀ ಹೌದಾ ಹೌದೇನ್ರೀ ನಮ್ಗೆ ಕನಕಾಂಬ್ರಿ ಹೂವು ಬೇಕಾಗಿದ್ವು ರೀ ಫ್ರೆಶ ಫ್ರೆಶ ಸಿಗುತ್ತಲ್ರಿ ಬೆಳಗ್ಗೆ ಹೌದ್ ಏನು ರೀ ಹೌದ ಈ ಕೆಜಿ ಲೆಕ್ಕ ಕೊ ನಮ್ಗೆ ಬೇಕಿತ್ರಿ ನಮ್ಮದು ನಾಳೆ ಪೂಜೆ ಇತ್ತು ಅದ್ಕೆ ಹೂವು ಬೇಕಾಗಿದ್ವು ರೀ ಅದ್ಕೆ ಮೊನ್ನೆ ನೀವು ಪೋನ್ ಹಚ್ಚಿ ಅಂದಿದ್ರಲ್ಲ ಅದಕ್ಕೆ ಹಚ್ಚಿದೀವಿ ರೀ ನಾವು ಮೊನ್ನೆ ಕಾಲ್ ಮಾಡಿದ್ರಲ್ಲ ಕಾಲ್ ಮಾಡು ಅಂದ್ರಲ್ಲ ಅದ್ಕೆ ಹಚ್ಚಿದ್ದು ಹ್ಞೂ ಹ್ಞೂ ಹೌದೆನ್ ರೀ ಹ್ಞೂ ರೀ ಇಲ್ಲ ಮತ್ತು ಇಲ್ಲ ಕೆಜಿ ಅಷ್ಟೇನು ಕೆಜಿ ಇಲ್ಲ ಬಿಡ್ರಿ ಒಂದು ನಮ್ಗೆ ಮೊಳ ಅಷ್ಟೇ ಬೇಕಾಗಿತ್ತು ಹ್ಞೂ ರೀ ಇಲ್ರಿ ಕನಕಾಂಬರಿ ಹೂವು ಗುಲಾಬಿ ಹೂವು ಗುಲಾಬಿ ಏನು ಬೇಕಾಗಿಲ್ರಿ ಕನಕಾಂಬರಿ ಮಲ್ಲಿಗೆ ಹೂವು ಸೇವಂತಿಗೆ ಅವೆಲ್ಲ ಬೇಕಾಗಿದ್ವು ರೀ ಹ್ಞೂ ರಿ ಇಲ್ಲ ಹೌದೇನ್ರೀ ಕೆಜಿ ಲೆಕ್ಕ ಆದ್ರೆ ಕಡಿಮೆ ಕಡಿಮೆ ಆಗುತ್ತೇನ್ರೀ ಒಂದು ಕೇ ಜಿಗೆ ಹೆಂಗೆ ರೀ ಹೌದೆನ್ರೀ ಇವು ಎಲ್ಲ ಕನಕಾಂಬರಿ ಎಲ್ಲ ಗುಲಾಬಿ ಹೂವು ಎಲ್ಲ ರೇಟ್ ಜಾಸ್ತಿ ಏನು ರೀ ಇವ್

ಹ್ಞೂ ನೋಡ್ರಿ ನಾಳೆ ಬೆಳಗ್ಗೆ ಬರ್ತೀನಂತ್ರೀ ನೀವೂ ನಾವು ಅಮೌಂಟ್ ಕೊಟ್ಟು ನಾವು ಪೇ ಮಾಡಿನಿ ರೀ ಕೊಡೊವಂತ್ರೀ ನಮ್ಗೆ ಕನಕಾಂಬರಿ ಹೂವು ಬೇಕಾಗಿದ್ವುರೀ ಕನಕಾಂಬ್ರಿ ಮಲ್ಲಿಗೆ ಹೂವು ಒನ್ ಸ್ವಲ್ಪ್ ಗುಲಾಬಿ ಒಂದು ಗುಲಾಬಿ ಹೂವು ಬೇಕಾಗಿತ್ರೀ ಹ್ಞೂ ರೀ ನಾ ನಾ ಒಂದು ಕೆಜಿ ರೀ ನಾಳೆ ಬೆಳಗ್ಗೆ ಬರ್ತೀವಂತ್ರೀ ಬೆಳಗ್ಗೆ ನಾ ಅಮೌಂಟ್ ಕೊಟ್ಟು ತಗೊಂಡು ಹೊಗ್ತಿನಿ ಹ್ಞೂ ಆಯಿತು